ಹಾಡುಗಾರಿಕೆಯನ್ನು ಯಾರು ಪ್ರಾರಂಭ ಮಾಡ್ತಾಯಿದ್ದಾರೆ ಅವ್ರಿಗೆ ನನ್ನ ಒಂದು ಸಲಹೆ ಏನು ಅಂತಂದರೆ ಮೊದಲು ನಾವು ಆಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆ ಒಂದು ಮನಸ್ಸಿಗೆ ಬಂದಾಗ ಅದನ್ನು ನಾವು ಕಾರ್ಯರೂಪಕ್ಕೆ ಕೂಡ ತರಬೇಕಾಗುತ್ತೆ ಯಾವ ಥರ ನಾವು ಆಡಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಬೇಕಾಗಿದೆ ಕೇವಲ ಯೂಟ್ಯೂಬ್ಗಳನ್ನು ನೋಡೋದರಿಂದ ಅಥವಾ ಯ ಕೇವಲ ಸಲಹೆಗಳನ್ನು ಕೇಳೋದರಿಂದ ನಾವು ಹಾಡನ್ನು ಕಲಿಯೋಕ್ಕಾಗೋದಿಲ್ಲ ಉತ್ತಮವಾದ ಶಿಕ್ಷಕರನ್ನು ಆಯ್ದು ಆಯ್ಕೆ ಮಾಡಿಕೊಂಡು ಅವರ ಎದುರುಗಡೆ ಕೂತ್ಕೊಂಡು ನಾವು ಧೈರ್ಯವಾಗಿ ಹಾಡ್ಬೇಕು ಮತ್ತೆ ಅವರು ಹೇಳ್ಕೊಟ್ಟಿರುವಂತಹ ಹಾಡನ್ನಾಗಲಿ ಸ್ವರಗಳನ್ನಾಗಲಿ ಲಯಗಳನ್ನಾಗಲಿ ಅರ್ಥ ಮಾಡಿಕೊಂಡು ಸುಮಧುರವಾಗಿ ಹಾಡಲು ಪ್ರಯತ್ನಿಸಬೇಕು ಆದರೆ ಯಾವುದೇ ಗಾಯನವಾಗಲಿ ಅಥವಾ ಯಾವುದೇ ವಿದ್ಯೆ ಆಗಲಿ ಮೊದಲನೆಯ ದಿನವೇ ಕರಗತ ಆಗುವುದಿಲ್ಲ ನಾವು ದಿನ ಪ್ರತಿದಿನ ಹೋಗಬೇಕು ಅದೇ ರೀತಿ ಕಡಿಮೆ ಎಂದರೆ ಎಂಟು ಗಂಟೆಗಳ ಕಾಲ ನಾವು ಗಾಯನವನ್ನು ಪ್ರಾರಂಭಿಸಿದರೆ ನಾವು ಕೂಡ ಅತ್ಯಂತ ಉತ್ತಮ ಗಾಯಕರಾಗಿ ಮಾರ್ಪಾಡಾಗಬಹುದು ಅದೇ ರೀತಿ ನಮ್ಮ ಗಾಯನ ಉತ್ತಮವಾಗಲು ನಮ್ಮ ಗಂಟಲಿನ ಸರಿಪಡಿಸಿಕೊಳ್ಳುವ ಅತ್ಯಂತ ಅಗತ್ಯವಿದೆ ಈ ಗಂಟಲನ್ನು ಸರಿಪಡಿಕೊಳ್ಳುವ ಉತ್ತಮ ವಿಧಾನಗಳೆಂದರೆ ನಾವು ಯಾವುದೇ ತಂಪಾದ ಪದಾರ್ಥಗಳನ್ನು ಉದಾಹರಣೆಗೆ ಐಸ್ ಕ್ರೀಮ್ ಇತ್ಯಾದಿಗಳನ್ನು ತಿನ್ನಬಾರದು ಜೊತೆಯಲ್ಲಿ ಜಂಕ್ ಫುಡ್ಗಳನ್ನು ಕಡ ಕೂಡ ಸೇವಿಸಲೇಬಾರದು ಅತ್ಯಂತ ಬಿಸಿ ನೀರನ್ನು ಕುಡಿಯಬಾರದು ತಣ್ಣನೆಯ ನೀರನ್ನು ಕುಡಿಯಬಾರದು ಬೆಚ್ಚಗಿನ ನೀರನ್ನು ಕುಡಿಯಬೇಕು ಜೊತೆಯಲ್ಲಿ ನಮ್ಮ ಗಂಟಿಲಿಗೆ ನಾವು ವ್ಯಾಯಾಮವನ್ನು ಮಾಡಬೇಕು ಉದಾಹರಣೆಗೆ ಯೋಗದಲ್ಲಿರುವಂತಹ ಕಪಾಲಿ ಮುದ್ರೆ ಈ ಒಂದು ಯೋಗಾಸನವನ್ನು ನಾವು ಮಾಡುವುದರಿಂದ ನಮ್ಮ ಗಂಟಲು ಸುಮಧುರವಾಗಿ ಪರಿವರ್ತನೆಯಾಗುತ್ತದೆ ಇದರ ಜೊತೆಯಲ್ಲಿ ನಾವು ನಮ್ಮ ಗಂಟಲಿನ ಮೇಲೆ ನಮ್ಮ ಎರಡು ಕೈಗಳನ್ನು ಇಟ್ಟುಕೊಂಡು ಅಪ್ ಮೇಲೆ ಮತ್ತೆ ಕೆಳಗಡೆ ಮಾಡುವುದರಿಂದ ಕೂಡ ನಮ್ಮ ಗಂಟಲಿನ ನರಗಳು ಸುಮಧುರವಾಗಿ ಮಾರ್ಪಾಡಾಗುತ್ತದೆ ಜೊತೆಯಲ್ಲಿ ನಾವು ಆ ಗಾಯನವನ್ನು ಪ್ರಾಕ್ಟೀಸ್ ಅಥವಾ ಅಭ್ಯಾಸವನ್ನು ಮಾಡುವಾಗ ನಾವು ಅತ್ಯಂತ ತೆರೆದ ಧ್ವನಿಯಲ್ಲಿ ಹಾಡಬೇಕು ಯಾರು ಕೇಳುತ್ತಿದ್ದಾರೆ ಅಥವಾ ಇಲ್ಲವೋ ಎಂಬ ಸಂಕೋಚವನ್ನು ಪಡೆದುಕೊಳ್ಳದೆ ಧೈರ್ಯವಾಗಿ ನಾವು ಧ್ವನಿಯನ್ನು ಬಿಟ್ಟು ಹಾಡುವುದರಿಂದ ನಮ್ಮಲ್ಲಿರುವ ಕುಂದು ಕೊರತೆಗೆ ಕೊರತೆಗಳೇನು ನಮ್ಮ ಧ್ವನಿಯಲ್ಲೇ ಆಗಬೇಕಾಗಿರುವ ಮಾರ್ಪಾಡುಗಳೇನು ಎಂಬುದು ಕೂಡ ಗೊತ್ತಾಗುತ್ತದೆ ಇದರ ಜೊತೆಯಲ್ಲಿ ಹಾಡುವಾಗ ನಾವು ನಮ್ಮ ಧ್ವನಿಯನ್ನು ಒಂದು ರೆಕಾರ್ಡ್ ಮಾಡಿ ಮತ್ತೊಮ್ಮೆ ಕೇಳಬೇಕು ಆಗ ನಮ್ಮಲ್ಲಿ ನಮ್ಮಲ್ಲಿ ಆಗುವಂತಹ ತಪ್ಪುಗಳನ್ನು ನನ್ನ ಹಾಡುಗಾರಿಕೆಯಲ್ಲಿ ಆಗುವಂಥ ತಪ್ಪುಗಳನ್ನು ನಾವು ತಿದ್ದುಕೊಳ್ಳಬಹುದು ಜೊತೆಯಲ್ಲಿ ಆಯಾ ದಿನ ಶಾಲೆಯಲ್ಲಿ ಮಾಡಿರುವಂತಹ ಸಂಗೀತ ಪಾಠಗಳನ್ನು ಅಂದೇ ಅಭ್ಯಾಸ ಮಾಡಬೇಕು ಮಾಡಿ ನಂತರ ಗುರುಗಳ ಎದುರಿನಲ್ಲಿ ಧೈರ್ಯವಾಗಿ ಕುಳಿತು ಲಯ ಲಯಬದ್ಧವಾಗಿ ಸ್ವರ ಬದ್ಧವಾಗಿ ಆಡುವುದನ್ನು ಅಭ್ಯಾಸ ಮಾಡಬೇಕು ಒಂದು ವೇಳೆ ನಾವು ಹಾಡುವ ಹಾಡುಗಳು ಅಥವಾ ಗಾಯನವು ಗುರುಗಳಿಗೆ ಇಷ್ಟವಾಗಲಿಲ್ಲ ಎಂದರೆ ಅವರು ಸಹಜವಾಗಿ ಅವರು ಕೋಪಗೊಳ್ಳುತ್ತಾರೆ ಬೈಯ್ಯುತ್ತಾರೆ ಅವಮಾನ ಮಾಡುತ್ತಾರೆ ಆದರೂ ಕೂಡ ನಾವು ಧೈರ್ಯಗೆಡಬಾರದು ಕಣ್ಣೀರು ಹಾಕಬಾರದು ಏಕೆಂದರೆ ಯಾವುದೇ ಒಂದು ಶಿಲೆ ಒಂದು ಶಿಲ್ಪಿ ಆಗಬೇಕಾದರೆ ಅನೇಕ ಪೆಟ್ಟುಗಳನ್ನು ತಿನ್ನಲೇಬೇಕು ನಾವು ಒಂದು ವಿದ್ಯೆಯನ್ನು ಕಲಿಯಲು ಹೋದಾಗ ಅನೇಕ ಅವಮಾನಗಳಾಗಬೇಕು ಅವಮಾನವಾದ ನಂತರವೇ ನಮಗೆ ಸನ್ಮಾನ ಅನ್ನುವುದು ಲಭಿಸುತ್ತದೆ ಅವಮಾನವನ್ನು ಅವಮಾನ ಅಂತ ತಿಳ್ಕೊಂಡು ನಾವು ನಮ್ಮ ಮನೆಗೆ ವಾಪಸ್ಸು ಬಂದ್ಬಿಟ್ಟರೆ ನಾವು ಜೀವನದಲ್ಲಿ ಏನನ್ನು ಖಂಡಿತ ಸಾಧನೆ ಮಾಡೋಕ್ಕಾಗೋದಿಲ್ಲ ಪ್ರತಿಯೊಂದು ಏಟು ಪ್ರತಿಯೊಂದು ಅವಮಾನನು ಕೂಡ ನನ್ನ ಜೀವನದಲ್ಲಿ ನಾನು ಮೇಲೆ ಬರಲು ಹಾಕುತ್ತಿರುವ ಒಂದೊಂದು ಮೆಟ್ಟಿಲು ಅಂದುಕೊಂಡು ಆ ಮೆಟ್ಟಿಲ ಮೇಲೆ ನಾನು ಏರಿದಾಗ ಅಷ್ಟೇ ನಾನು ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಆದ್ದರಿಂದ ಗಾಯನ ಎನ್ನುವುದು ಅತ್ಯಂತ ಉತ್ತಮವಾದ ಕಲೆ ಸಾಕ್ಷಾತ್ ಸರಸ್ವತಿ ಎಂದು ಹೇಳುತ್ತಾರೆ ಈ ಒಂದು ಕಲೆ ಎಲ್ಲರಿಗೂ ಕೂಡ ಧಾರಾಳವಾಗಿ ಒಲಿಯುವುದಿಲ್ಲ ನಾವು ಉತ್ತಮ ಗಾಯಕಿ ಅಥವಾ ಗಾಯಕ ಆಗಬೇಕು ಎಂದರೆ ಪೂರ್ವ ಜನ್ಮದ ಪುಣ್ಯ ಇದ್ದರೆ ಅಷ್ಟೇ ಅದು ಸಂಸ್ಕಾರ ರೂಪದಲ್ಲಿ ಬರುತ್ತದೆ ಬಂದಿರುವಂತಹ ವಿದ್ಯೆಯನ್ನು ಬಂದಿರುವಂತಹ ಅವಕಾಶವನ್ನು ಯಾವುದೇ ಚಿಕ್ಕ ಮಾತಿಗೆ ನಾವು ಒಡೆದು ಹೋಗಬಾರದು ಕಣ್ಣೀರು ಹಾಕಿ ವಾಪಸ್ಸು ಬರಬಾರದು ಆ ವಿದ್ಯೆಯಲ್ಲಿ ನಾವು ತ್ ಮಾಡುತ್ತಿರುವ ತಪ್ಪೇನು ಎಂದು ತಿಳಿದುಕೊಂಡು ಅದನ್ನು ಸರಿಪಡಿಸಿಕೊಂಡು ಮುಂದೆ ಹೋಗಬೇಕು ಆಗ ಒಂದಲ್ಲ ಒಂದು ದಿನ ನಾವು ಉತ್ತಮ ಗಾಯಕರಾಗಲು ಸಂಶಯವೇ ಇಲ್ಲ ಅದಕ್ಕೆ ಅದಕ್ಕೋಸ್ಕರ ವಿಶ್ವೇಶ್ವರಯ್ಯ ಅವರು ಹೇಳಿರುವಂತೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಎಂದೂ ಆದ್ದರಿಂದ ನಾವು ಎಂದೂ ಕೂಡ ನನ್ನ ಕೈಯ್ಯಲ್ಲಾಗಲ್ಲ ಅಂತ ಕೈ ಕಟ್ಟಿ ಕೂತ್ಕೊಳ್ಳೋದೆ ಆಗಲಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದೆ ಆಗಲಿ ಹೆದ್ರುಕೊಂಡು ಓಡೋಗೋದೆ ಆಗ್ಲಿಗಲಿ ಮಾಡ್ಬಾರ್ದು ನನಗೇನು ಅವಕಾಶ ಸಿಕ್ಕಿದೆ ದೇವರು ಕೊಟ್ಟಿರುವಂತಹ ಅವಕಾಶ ಸಿಕ್ಕಿರೋ ಅವಕಾಶಗಳನ್ನು ನಾನು ಅಂಡ್ರೆಡ್ ಪರ್ಸೆಂಟ್ ನಾನು ಉಪ್ಯೋಗಿಸ್ಕೊಂಡಾಗಷ್ಟೇ ನಾನು ಧೈರ್ಯವಾಗಿ ಮುಂದೆ ಬರೋಕ್ಕೆ ಸಾಧ್ಯ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನನಿಗೆ ನಿನಗೆ ಏನು ಕುದುರೆ ಸಿಕ್ಕಿದೆ ಅದನ್ನು ನೀನು ಹತ್ಕೊಂಡು ಮುಂದೆ ಹೋಗ್ಬೇಕು ಸಿಕ್ಕಿರೋ ಕುದುರೇನ ಬಿಟ್ಬಿಟ್ಟು ನನಗೆ ಬೇರೆ ಕುದುರೆ ಬೇಕು ಬೇರೆ ಕುದುರೆ ಬೇಕು ಅಂತಂದರೆ ನೀನು ವೀರನೂ ಅಲ್ಲ ಧೀರನೂ ಅಲ್ಲ ಶೂರನೂ ಅಲ್ಲ ಸಿಕ್ಕಿರುವ ಕುದುರೇನ ಅದನ್ನು ಪಳಗಿಸ್ಕೋಬೇಕು ಅದನ್ನು ಹೆಂಗೆ ಓಡಿಸ್ಬೇಕು ಅಂತ ತಿಳ್ಕೋಬೇಕು ಆಗಷ್ಟೇ ನೀನು ಲೈಫಲ್ಲಿ ಜೀವನದಲ್ಲಿ ಸಕ್ಸಸ್ಸಾಗ್ತೀಯಾ ಸಫಲತೆ ಆಗ್ತೀಯಾ ಅಂತ ಶ್ರೀಕೃಷ್ಣ ಹೇಳ್ತಾನೆ ಆದ್ದರಿಂದ ನಾವೆಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಬದುಕ್ತಿರೋದು ಈ ಒಂದು ಸಮಾಜದಲ್ಲಿ ಸಮಾಜ ಅಂದಮೇಲೆ ಎಲ್ಲ ಥರದ ವ್ಯಕ್ತಿಗಳು ಇರ್ತಾರೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆಡ್ಕೊಳ್ಳೋರು ಇರ್ತಾರೆ ನಗೋರು ಇರ್ತಾರೆ ನಾವು ಯಾರಿಗೂ ಕೂಡ ನಾವು ನಾವು ಕೇರ್ ಮಾಡದೆ ನಾನು ಕಲ್ತಿರೋವಂಥ ವಿದ್ಯೆಯನ್ನು ಅಥವಾ ಕಲೀಬೇಕಾಗಿರೋ ವಿದ್ಯೆಯನ್ನು ಧೈರ್ಯವಾಗಿ ಕಲೀಬೇಕು ನಾನು ಮಾಡ್ತಿರೋ ಕೆಲಸ ನಕ ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಅಂತ ನನಗೆ ಅನ್ನಿಸ್ಬಿಟ್ರೆ ಸಾಕು ನಾವು ಯಾವುದೇ ಜನಗಳನ್ನಾಗಲಿ ಇನ್ನೊಬ್ರನ್ನಾಗಲಿ ಮೆಚ್ಚಿಸೋ ಅವಶ್ಯಕತೆ ಇಲ್ಲ